ನಮ್ಮ ಸುತ್ತಮುತ್ಲಿನ ವಿದ್ಯಾರ್ಥಿಗಳು ನಮ್ಮ ಶಾಲೆಯಲ್ಲಿ ರನ್ನಿಂಗ್ನಲ್ಲಿ ಹಾಂ ಹೌದು ಖಂಡಿತ ರನ್ನಿಂಗ್ನಲ್ಲಿ ತೊಡಗಿರ್ತಾರೆ ಶಾಲೆಯಂತ ಬಂದಾಗ ಎಲ್ಲ ತರಹ ಕ್ರೀಡೆಗಳನ್ನು ಆಡಿಸ್ತಾ ಇರ್ತಾರೆ ಅದರಲ್ಲಿ ರನ್ನಿಂಗ್ ರೇಸ್ ಕೂಡ ಒಂದಾಗಿರತ್ತೆ ರನ್ನಿಂಗ್ ರೇಸ್ ರನ್ನಿಂಗ್ ಅಂತ ಬಂದಾಗ ನೂರು ಕಿಲೊ ನೂರು ಮೀಟರ್ದು ಇನ್ನೂರು ಮೀಟರ್ ವಾ ಐನೂರು ಮೀಟರ್ ಸಾವಿರ ಮೀಟರ್ ಈ ಥರ ಈ ಥರ ಲೆವೆಲ್ಗಳು ಹೋಗ್ತಾ ಹೋಗತ್ತೆ ಸೊ ಆರೋಗ್ಯವಂತರಾಗಿರಬೇಕು ಅಂತ ಹೇಳದ್ರೆ ಡೆಫ್ನೆಟ್ಲಿ ರನ್ನಿಂಗ್ ತುಂಬಾನೆ ಇ ತುಂಬಾನೆ ಪ್ರಮುಖವಾಗಿರತ್ತೆ ಯಾಕೆಂದರೆ ಇದು ಮಕ್ಕಳು ವಿದ್ಯಾರ್ಥಿಗಳು ಅಷ್ಟೇ ಅಲ್ಲ ವಯಸ್ಕರಿಗೂ ಹೌದು ಮತ್ತೆ ಈಗ ಮನೆಯಲ್ಲೇ ವರ್ಕ್ ಫ್ರಮ್ ಹೋಮ್ ಮಾಡ್ತಾರೋ ಅವರಿಗೆ ತುಂಬ ಇಂಪಾರ್ಟೆಂಟ್ ಮಾಡಲೇಬೇಕು ಅವರು ವಾಕಿಂಗ್ ಜಾ ಜಾಗಿಂಗ್ ರನ್ನಿಂಗ್ ಮಾಡಲೇಬೇಕು ಯಾಕೆಂದರೆ ಅವರಿಗೆ ಕೊಲೆಸ್ಟ್ರಾಲ್ ಕಂಟ್ರೋಲ್ ಕೊಲೆಸ್ಟ್ರಾಲ್ ಸಂಪೂರ್ಣವಾಗಿ ಕಮ್ಮಿ ಆಗಬೇಕು ಅಂದರೆ ವಾಕಿಂಗ್ ರನ್ನಿಂಗ್ ಮಾಡಿ ಅವರ ದೇಹದಲ್ಲಿರುವಂತಹ ಕೊಬ್ಬಿನ ಅಂಶಗಳನ್ನು ಕರಗ್ಸ್ಕೊಳ್ಳೇ ಬೇಕು ಅಂದರೆ ಮಾತ್ರ ಅವರು ಆರೋಗ್ಯವಂತರಾಗಿರೋಕ್ಕೆ ಸಾಧ್ಯ ಆಗತ್ತೆ ಮತ್ತೆ ರನ್ನಿಂಗ್ ಎಲ್ಲ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡ ಏಜ್ ಅವರು ಅಂದರೆ ಒಂದು ಎಪ್ಪತ್ತು ಎಪ್ಪತ್ ಅರವತ್ತೈದು ಎಪ್ಪತ್ತು ವರ್ಷದವರೂ ಮಾಡ್ತಾರೆ ಆ ಮಾಡಿದರೆ ಕೂಡ ಆ ಮಾಡಿದರೆ ಮಾತ್ರ ಅವರು ಆರೋಗ್ಯವಂತರಾಗಿರ್ತಾರೆ ಮತ್ತೆ ನಮ್ಮ ಸುತ್ತಮುತ್ತ ವಿದ್ಯಾರ್ಥಿಗಳು ಕೂಡ ರನ್ನಿಂಗ್ ರೇಸ್ನ ಮಾಡ್ತಾ ಇರ್ತಾರೆ ಮತ್ತೆ ಅವರು ಪಿ ಟಿ ಪಿ ಟಿ ಟಿಯ ಕ್ಲಾಸ್ನಲ್ಲಿ ಅವರು ರನ್ನಿಂಗ್ ರೇಸ್ನ ಕಂಡಕ್ಟ್ ಮಾಡ್ತಾ ಇರ್ತಾರೆ ಸೊ ಅವಾಗ ಮಕ್ಕಳು ಓಡಾಡ್ತಾ ಇರ್ತಾರೆ ಓಡಾಡ್ತಾ ಅಂದರೆ ರನ್ನಿ ರನ್ನಿಂಗ್ ಮಾಡ್ತಾ ಇರ್ತಾರೆ ಸೊ ರನ್ನಿಂಗ್ ಮಾಡಬೇಕಾದರೆ ಸ್ವಲ್ಪ ಕೇರ್ಫುಲ್ಲಾಗಿ ರನ್ನಿಂಗ್ ಮಾಡ್ಬೇಕಾಗತ್ತೆ ಮತ್ತೆ ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯಾದಂತಹ ಮೆಡಿಸಿನ್ ಮೆಡಿಸಿನ್ ಥರ ಟ್ರೀಟ್ ಮಾಡತ್ತೆ ನಮಗೆ ರನ್ನಿಂಗ್